ಇವತ್ತು ಆಫೀಸ್ ಹಾಸ್ಪಿಟಲಲ್ಲಿ ಇಲ್ಲ ಔ ಔಟ್ಸೈಡ್ ಇದ್ದೇನೆ ಇವತ್ತಾ ಇವತ್ತು ನನಗೆ ಹಾಸ್ಪಿಟಲ್ ಬರ್ಲಿಕ್ಕೆ ಆಗಲ್ಲ ಎಂಥಾದರೂ ಮೆಡಿಕಲಲ್ಲಿ ಮಾತ್ರೆ ಎಂತಾದ್ರು ತೆಕ್ಕೊಳ್ಳಿ ಇಲ್ಲದಿದ್ರೆ ಹಲ್ಲುನೋವಿಗೆ ಈಗ ಮನೆಯಲ್ಲಿ ಬೇಕಿದ್ದರೆ ಉಪ್ಪುನೀರಲ್ಲೆಲ್ಲ ಉಪ್ಪುನೀರು ಸ್ವಲ್ಪ ಬಾಯಿಗೆಲ್ಲ ಹಾಕಿಕೊಳ್ಳಿ ಪೇಸ್ಟ್ ಪೇಸ್ಟಿಂದ ಹಲ್ಲುಜ್ಜಿ ನೀವು ಎಂಥ ಸಿಹಿ ಎಲ್ಲ ತಿಂದಿದ್ರಾ ಸಿಹಿ ಸಿಹಿ ಪದಾರ್ಥ ಹೌದಾ ಅದೇ ಸಿಹಿ

ಹುಳವೆಲ್ಲ

ಓಕೆ ಇವತ್ತು ಒಂದು ದಿವಸ ನೋಡಿ ಅಂದರೆ ಆದಷ್ಟು ಸಿಹಿ ಎಲ್ಲ ಕಡಿಮೆ ಮಾಡಿ ತಿನ್ನೋದು ಮತ್ತು ಗಟ್ಟಿ ಪದಾರ್ಥ ಯಾವುದೂ ತಿನ್ನೋದು ಬೇಡ ಇವತ್ತಿಗೆ ನಾಳೆ ಭಾನುವಾರ ನಾಳೆ ಆಫ್ ಆಫ್ ಹಾಸ್ಪಿಟಲ್ ಬಂದ್ ಇರ್ತದೆ ನಾವು ಹೌದು ಹಾಂ ನಾಡಿದ್ದು ಸೋಮವಾರ ಬರ್ಬೋದು ಹತ್ತು ಗಂಟೆಗೆ ಬಂದರೆ ಹಲ್ಲೆಲ್ಲ ಚೆಕ್ ಮಾಡ್ತೇವೆ ಮತ್ತು ಎಂಥ ಸಮಸ್ಯೆ ಅಂತ ನೋಡಿ ಹಲ್ಲು ತೆಗಿಬೇಕಾಗ್ತದ ಅಲ್ಲ ಅದನ್ನ ಸರಿ ಮಾಡಬೇಕಾ ನೋಡಬೇಕಾಗ್ತದೆ ನೋಡಿಯೇ ಡಿಸೈಡ್ ಮಾಡಬೇಕು ಅದೇ ಇವತ್ತು ಒಂದು ದಿವಸ ಅದೇ ಹಲ್ಲ ಹಲ್ಲೆಲ್ಲ ಕ್ಲೀನ್ ಇಟ್ಟು ಬಿಟ್ಬಿಡಿ ನಾಳೆ ಸೋಮವಾರ ಬನ್ನಿ ಬೇಕಿದ್ದರೆ ಹಾಸ್ ಹಾಸ್ಪಿಟಲ್ಗೆ ಮನೆಯಲ್ಲಿ ಅದರದು ಲವಂಗಯೆಲ್ಲ ಹಲ್ಲಿನಲ್ಲಿ ಹಲ್ಲಿಗೆ ಸ್ವಲ್ಪ ಇಡಿ ಸ್ವಲ್ಪ ಕಡಿಮೆ ಆಗ್ತದೆ ನೋವೆಲ್ಲ ಹಲ್ಲುನೋವಿಗೆ ಒಳ್ಳೆ ಆಗ್ತದೆ ಮತ್ತೆ ಹಾಸ್ಪಿಟಲ್ ಬಂದ ಮೇಲೆ ಚೆಕ್ ಮಾಡಿ ನಾನು ಅದಕ್ಕೆ ಬೇಕಿದ್ದರೆ ಮೆಡಿಸನೆಲ್ಲ ಕೊಡ್ತೇನೆ ಹಲ್ಲುನೋವಿಗೆ ಬೇಕಿದ್ದರೆ ಹೌದೌದು ಸೋಮವಾರ ಇರ್ತೇನೆ ಹತ್ತು ಗಂಟೆ ಹೊತ್ತಿಗೆ ಬನ್ನಿ ಹೌದು ಬೆಳಿಗ್ಗೆ ಹತ್ತು ಗಂಟೆಗೆ ಹೌದು ಓಕೆ ಸರಿ ಓಕೆ ಸರಿ ಓಕೆ ಓಕೆ ಸರಿ